ಜೀವನೋಪಾಯಕ್ಕೆ ನಾವು ಮಾಡುತ್ತಿರುವ ಒಂದು ಕೆಲಸ ನಾವು ಜೀವನೋಪಾಯಕ್ಕೆ ಜೀವನ ಮಾಡಬೇಕಂದರೆ ನಾವು ಯಾವ ಕೆಲಸದಲ್ಲಿ ನಾಚಬಾರ್ದು ಯಾವುದೇ ಒಂದು ಕೆಲಸ ಮಾಡೋದಾದರು ನಾಚಿದೆನೆಂದ್ರೆ ನಮ್ಮ ಜೀವನ ನಡ್ಯೋದು ಕಷ್ಟೈತಿ ಯಾವ ಕೆಲಸ ಮಾಡಿದ್ರು ನಾವು ಜೀವನ ಮಾಡ್ಬೇಕಾಗುತ್ತೆ ಈಗಿನ ಕಾಲದೊಳಗ ಅದು ಭಾಳ ಕಷ್ಟದ ಕೆಲಸ ಈಗ ಅವರ ಜೀವ ಹಾಂ ನಮ್ಮ ಜೀವನದ ಪರಸ್ಥಿತಿಗಳು ಹೆಂಗಿರ್ತಾವಪ್ಪ ಅಂದರೆ ತಂದೆ ಇರೋಂಗಿಲ್ಲ ತಾಯಿ ಒಬ್ಬಾಕಿ ಇರ್ತಾಳೆ ಅವ್ರ ಜೊತೆ ಆದಂಥ ಜೀವನದ ಅನುಭವಗಳನ್ನು ನಾವು ಅದ್ರ ಮುಖಾಂತರ ನಾವು ಅನುಭವಗಳನ್ನ ತೆಗೆದ್ಕೊಂಡು ನಾವು ಮುಂದೆ ಹೋಗ್ಬೇಕಾಗತ್ತೆ ಜೀವನ ಸಾಗ್ಸೋ ಸಾಗ್ತಾ ಮದುವೆ ಮಕ್ಕಳು ಮನೆ ಕುಟುಂಬ ನಿರ್ವಹಣೆ ಎಲ್ಲ ಮಾಡಬೇಕಾಗುತ್ತೆ ಜೀವನ ಅಂದರೆ ಒಬ್ರದ್ದೆ ಜೀವನ ಅಲ್ಲ ನಮ್ಮ ಸುತ್ಮುತ್ತ ನಮ್ಮ ತಾಯಿ ಇರ್ತಾಳೆ ಹೆಂಡ್ತಿ ಇರ್ತಾಳೆ ಮಕ್ಳು ಇರ್ತಾಳೆ ಅವರಿಗೋಸ್ಕರನಾದ್ರು ನಾವು ಜೀವ್ನಕ್ಕೆ ಒಂದು ಒಳ್ಳೇ ಮಾರ್ಗವನ್ನು ಕಂಡ್ಕೊಳ್ಬೇಕಾಗುತ್ತೆ ಆಮೇಲೆ ನಮ್ಮ ಕನಸುಗಳನ್ನೇ ಒಂದಿರ್ತವೆ ನಮ್ಮ ಕನಸುಗಳೆ ಬೇರೆ ಇರ್ತಾವೆ ಆದರೂ ನಾವು ಜೀವನದಲ್ಲಿ ಆದಂಥ ಅನುಭವಗಳನ್ನ ನಮ್ಮ ಯಾಕೆಂದರೆ ಇವತ್ತು ನಾವು ನಾಚಿದರೆ ಅಂದರೆ ನಮ್ಗೆ ಕೆಲಸ ಸಿಗೋಲ್ಲ ಯಾವ್ದಾದ್ರು ಒಂದು ಅವ್ರಿಗೆ ಹೇಳಿದ್ದು ಮಾಡಲಿಲ್ಲ ಅಂದ್ರೆ ನಮ್ಗೆ ಕೆಲಸ ಸಿಗೋಲ್ಲ ಇವತ್ತಿನ ದಿನಮಾನ್ಗಳಲ್ಲಿ ನಾವು ಹೇಗಿರ್ಬೇಕಪ್ಪ ಅಂದರೆ ಕೆಲಸಗಳಲ್ಲಿ ಜಾಗ್ರತೆ ಆಗಿರ್ಬೇಕು ಶಿಸ್ತು ಇರಬೇಕು ಶಿಸ್ತನ್ನು ಪಾಲನೆ ಮಾಡಬೇಕು ಗುರು ಹಿರಿಯರ್ಗೆ ಗೌರವ ಕೊಡಬೇಕು ಅಂತಂತ ಹೇಳಿದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಆಕ್ಕಾವು ಜಯ ಸಿಕ್ಕತ್ತೆ ಕೀರ್ತಿ ಸಿಗುತ್ತೆ ಅಂದರೆ ನಮ್ಮ ಜೀವ್ನಕ್ಕೊಂದು ಆಧಾರವಾಗಿ ನಾವು ಯಾವುದೋ ಒಂದು ಅಡಿಪಾಯನ ಆಯ್ದ್ಕೊಂಡ್ರೆ ನಾವು ಜೀವನ ಮಾಡ್ಬೋದು ಅಂಥದ್ರಲ್ಲಿ ಈ ನಮ್ಮ ಕಷ್ಟದ ದಿನಗಳು ಬರ್ತವೆ ಆಮೇಲೆ ಸುಖದ ದಿನಗಳು ಕೂಡ ಬರ್ತವೆ ಜೀವನದಲ್ಲಿ ಒಂದಲ್ಲ ಎರಡಲ್ಲ ನನ್ನ ಜೀವನದಲ್ಲಿ ಒಂದು ಹತ್ತಾರು ಕೆಲಸಗಳನ್ನು ಮಾಡಿದ್ದೇನೆ ನನ್ನ ತಂದೆ ತಿರ್ಕೊಂಡಾಗ ನಾನು ಎಂಟು ತಿಂಗಳ ಕೂಸಾಗಿದ್ದಾಗ ಆರು ವರ್ಷದಿಂದ ನಾನು ಒಂದು ಸಣ್ಣ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ತಾ ನಾನು ಒಂದು ಶಾಲೆಯನ್ನು ಆ ಅರ್ಧಂಬರ್ಧ ಶಾಲೆಯನ್ನ ಕಲಿತು ಒಂದು ಜೀವನ ಕಡೆ ಸಾಗಿ ತಾಯಿಯನ್ನು ನೋಡಿಕೊಂಡು ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ಮಕ್ಕಳ ಜೊತೆಗೆ ಅವರಿಗೂ ಕೂಡ ಒಂದು ನಮ್ಮ ಮಾರ್ಗವಾಗಿ ನಾವು ಬಂದಂಥ ಅನುಬವಗಳನ್ನು ಅವ್ರಿಗೆ ಕೊಟ್ಟು ನಮ್ಮ ಜೀವನವನ್ನು ನಡೆಸ್ಬೇಕಾಗಿರುತ್ತೆ ನಾವು ಆ ಮಾರ್ಗದಲ್ಲಿ ನಿರ್ಧಾರ ಏ ತಗೊಳ್ಬೇಕು ಅಂದರೆ ನಮ್ಮ ಅನುಭವಗಳನ್ನು ನಮ್ಮ ಮಕ್ಕಳಿಗೆ ನೀಡಬೇಕಾಗುತ್ತೆ ಹೆಂಗೆ ನೀಡಬೇಕಪ್ಪ ಅಂದರೆ ನಾವು ಕಷ್ಟಪಟ್ವಿ ಅಂಥೇಳಿ ಅವರು ಕಷ್ಟಪಡೋಕೋಗ್ದೆ ಆದರೆ ಕಷ್ಟಪಟ್ಟಿದ ಮಾತ್ರ ಅನುಭವವನ್ನು ನಾವು ಹೇಳಬೇಕಾಗುತ್ತೆ ಅದನ್ನು ಹೆಂಗೆ ಹೇಳಬೇಕಪ್ಪ ಅಂದರೆ ನಮಗೆ ನಾವು ಓದ್ಬೇಕಾದ್ರೆ ಹಿಂಗಿತ್ತು ನಾವು ಜೀವನ ಮಾಡ್ಬೇಕಾದ್ರೆ ಹೀಗಿತ್ತು ನಿಮ್ಗೆಲ್ಲ ಸೌಕರ್ಯಗಳದಾವು ನಿಮ್ಗೆ ಈಗ ಒಂದು ಒಳ್ಳೇ ಜೀವ್ನಕ್ಕೆ ಅವ್ಕಾಶ ಆಯ್ತಂಥೇಳಿ ಅವ್ರಿಗೆ ನಾವು ತಪ್ಪು ದಾರಿಯನ್ನು ತುಳಿದು ಅವ್ರನ್ನ ನಾವು ತಪ್ಪು ದಾರಿ ತುಳಿದಿದ್ದೀವಿ ನೀವು ಈ ಥರ ಸರಿದಾರಿಯಲ್ಲಿ ಹೋಗಿರಿ ಅನ್ನತಕ್ಕಂಥದ್ದನ್ನ ಹೇಳ್ಬೇಕಾಗುತ್ತೆ ನಾವು ಮತ್ತು ಹೆಣ್ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಮತ್ತು ಗಂಡ್ಮಕ್ಳಿಗೆ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆ ಜೀವನೋಪಾಯದ ಅಡಿಪಾಯನ ಒಂದು ತಂದೆ ತಾಯಿ ಸ್ಥಾನ ಅಂತ ನಾವು ಆಗ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ನಾವು ಈ ನಿರ್ಧಾರವನ್ನ ತೆಗೆದ್ಕೊಳ್ಬೋದು ನಮ್ಮ ಜೀವನದಲ್ಲಿ ಇವತ್ತು ಏನೇ ಘಟನೆ ನಡೆದಿರ್ಬೋದು ಏನಾಗಿರ್ಬೋದು ಅದನ್ನು ಮುಂದೆ ಆಗ್ಲಾರ್ದಂತೆ ನಾವು ಮಕ್ಕಳಿಗೆ ಅದು ಕೆರಿಯರ್ ಮಾಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಈಗ ಒಂದು ನಾವು ಜೀವನ ಹೆಂಗೆ ಮಾಡಿದ್ದೀವಂದ್ರೆ ಒಂದು ಸಣ್ಣ ಕೂಲಿ ಕೆಲ್ಸದಿಂದ ಹಿಡಿದು ಒಂದು ದೊಡ್ಡ ಕೆಲಸದವರೆಗೂ ಕೂಡ ನಾವು ಅನುಭವ ತಗೊಳ್ತಾ ಬಂದ್ವಿ ಇವತ್ತು ನಮ್ಮ ಮಕ್ಕಳಿಗೆ ಆ ಥರ ಎಲ್ಲ ಸ್ಪೆಷಲಿಟಿಗಳದಾವ ನಾವು ಕಷ್ಟ ಪಟ್ಟಂಗೆ ಅವ್ರು ಕಷ್ಟ್ಪಡ್ಬಾರ್ದು ಅಂಥೇಳಿ ನಾವು ತಪ್ಪು ಮಾಡ್ದಂಗೆ ಅವರು ತಪ್ಪು ಮಾಡ್ಬಾರ್ದು ಯಾವತ್ತೂ ನಾವು ತಂದೆ ತಾಯಿಯರಾದರು ಇವತ್ತು ಹಾಂ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ಒಳ್ಳೆ ಶಿಕ್ಷಣ ಒಳ್ಳೆ ತಾಂತ್ರಿಕತೆಯ ಬಗ್ಗೆ ಅವರಿಗೆ ಅನುಭವ ಆಗಬೇಕಂದ್ರೆ ಅವರಿಗೆ ಒಂದು ಉತ್ತಮವಾದ ಹಾಂ ಒಂದು ಜೀವನ ಆಹಾಕ್ಬೇಕಂದ್ರೆ ನಮ್ಮ ಅನುಭವಗಳನ್ನ ಹೇಳಿ ಅವ್ರಿಗೆ ಸರಿದಾರಿಯಲ್ಲಿ ನಾವು ತುಳ್ದಿರ್ತಕ್ಕಂಥ ತಪ್ಪು ದಾರಿನ ಅವ್ರು ತುಳಿಬಾರ್ದು ನಾವು ಇದ್ದಾಗ ಈ ಥರ ಇತ್ತು ಹೀಗೆ ನೀವು ಒಳ್ಳೆ ಜೀವನ್ದಲ್ಲಿ ಇದ್ದೀರ ನೀವು ಈ ಥರ ಮಾಡಿರಿ ಅಂಥೇಳಿ ಹೇಳಬೇಕಾಗುತ್ತಂತೆ ಆಮೇಲೆ ನಮ್ಮ ಜೀವನದಾಗ ಬಹಳ ನೋವು ಕಷ್ಟ ಹಾಂ ಆಮೇಲೆ ನಾವು ಏನೋ ಒಂದು ಮಾಡೋಕೆ ಹೋದಾಗ ನಮ್ಗೆ ಸಹ ಒಂಥರ ಹಿಂಸೆ ಮಾಡೋದು ಒಂಥರ ಸಂಕಟದಿಂದ ನೋಡೋದು ಒಳ್ಳೆ ರೀತಿಯಿಂದ ಇದನ್ನು ಕೂಡ ಈ ಥರ ಮಾಡ್ತಾರೆ ಕೆಟ್ಟ ಥರ ಇದ್ದರೆ ಒಂಥರ ನೋಡ್ತಾರೆ ಅದಕ್ಕೆ ನಮ್ಮ ಜೀವನವನ್ನು ನಾವು ಹೆಂಗಂದ್ರೆ ಸರಳವಾಗಿ ಅತಿ ಬುದ್ಧಿವಂತಿಕೆಯಿಂದ ನಡೆಸ್ಬೇಕು ಜೀವನದಲ್ಲಿ ಏನಾರ ಆದರೂ ಒಳ್ಳೆ ಜೀವನ ನಡ್ಸಿತ್ತು ನಾವು ಜೀವನದಲ್ಲಿ ಒಂದು ಸ್ವಲ್ಪ ಬುದ್ಧಿವಂತಿಕೆ ಕರ್ತಿದ್ರೆ ಕಮ್ಮಿ ಇಲ್ಲ ಆದರೆ ಜೀವನದಲ್ಲಿ ಅತಿ ಚಾಣಾಕ್ಷತೆಯಿಂದ ನಾವು ಪಾರಾಗ್ಬೇಕು ಅಂಥೇಳಿ ನಾವು ಹೇಳ್ತೀವಿ ಇದರಿಂದ ನಾವು ಏನು ಕಲಿಬೇಕಪ್ಪ ಅಂದರೆ ಒಂದು ಒಳ್ಳೆ ಉದ್ಯೋಗ ಒಳ್ಳೆ ಹಾಂ ಮತ್ತು ಶಿಕ್ಷಣ ಒಳ್ಳೆ ಹವ್ಯಾಸಗಳನ್ನು ಕೊಡೋದ್ರ ಮೂಲಕ ನಾವು ಒಳ್ಳೆಯ ಮಕ್ಳಿಗೆ ದಾರಿದೀಪವಾಗಬೇಕು ಅನ್ನೋದೇ ಒಂದು ಒಂದು ಜೀವನೋಪಾಯದ ಗುಟ್ಟು ಅಂಥೇಳಿ ನಾನು ಹೇಳ್ತೀನಿ ಯಾಕೆಂದರೆ ಇವತ್ತು ನಾವು ಒಳ್ಳೆಯ ರೀತಿಯಿಂದಲೂ ಅದೀವಿ ಅಂದರೆ ನಮಗೆ ತುಳಿಯೋರು ಭಾಳ ಮಂದಿ ಇರ್ತಾರೆ ಅದಕ್ಕೆ ಸಲುವಾಗಿ ನಾವು ಭಾಳ ಹೆಚ್ರಿಂದ ನಮ್ಮ ಜೀವನೋಪಾಯಕ್ಕೆ ಹೆಚ್ಚಿಡಬೇಕಾಗುತ್ತೆ ಒಂದು ಕೆಲ್ಸಕ್ಕೆ ಹೋದಲ್ಲಿ ಎಂಥ ಅನುಭವಗಳಾಕಪ್ಪಂದ್ರೆ ನಾವು ಕೆಲಸ ಮಾಡ್ತಿರ್ತೀವಿ ಅವರು ಕೆಲಸ ಮಾಡ್ತಿರ್ತಾರೆ ಆದರೆ ನಾವು ಕೆಲಸ ಮಾಡಿದ್ದು ಅವ್ರಿಗೆ ಸಮಾಧಾನ ಇರೋಲ್ಲ ಅವ್ರ ಕೆಲಸ ಮಾಡಿದ್ದ ನಮಗೆ ಸಮಾಧಾನ ಇರೋಲ್ಲ ನಾವು ಕರೆಕ್ಟ್ ಮಾಡಿದರೂನು ಕೂಡ ತಪ್ಪು ದಾರಿ ಹಿಡಿಸು ಅಂಥದ್ದು ಸಮಾಜದಲ್ಲಿ ಮೂರ್ಖ್ರು ಇದ್ದಾರೆ ಅಂಥೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾವು ಒಳ್ಳೆಯ ದಾರಿಯಲ್ಲಿ ಹೋದರೂನು ಸಮೇತ ನಮ್ಗೆ ಅಡ್ಡ ದಾರಿಗೆ ಎಳ್ಯೋರು ಕೂಡ ಅನ್ಯ ಮಾರ್ಗ ಹೋಗೋರು ನಮ್ಗೆ ದಾರಿ ಹೇಳ್ತಾರೇನೋ ಅನ್ನಿಸುತ್ತೆ ನಮ್ಮ ಹತ್ರ ಸಾಕ್ಷಿ ಇದ್ದಾವೆ ಅದ್ರ ಸಲುವಾಗಿ ಅವು ಯಾರು ನಮ್ಮ ಬುದ್ಧಿಯನ್ನು ಯಾರು ಕೈ ಹಾಕಿದ್ರು ನಮ್ಮ ಹಿಡಿತವನ್ನು ಯಾರ ಕೈಯ್ಯಾಗ ಕೊಡದೇ ನಮ್ಮ ಸರಳ ಜೀವನಕ್ಕೆ ಏನು ಬೇಕೋ ಅದು ಒಳ್ಳೆ ರೀತಿಯಿಂದ ಅಡಿಪಾಯ ಹಾಕಿದರೆ ಒಳ್ಳೆ ಇರ್ತದೆ ಅಂಥೇಳಿ ನಾನು ಹೇಳ್ತೀನಿ ಮತ್ತು ಜೀವನದಲ್ಲಿ ನಾವು ಒಬ್ಬರೆ ಅಲ್ಲ ಜೀವನೋಪಾಯಕ್ಕೆ ನಮ್ಮಿಂದ ಕುಟುಂಬದ ಜನ ಇರ್ತಾರೆ ತಾಯಿ ತಂದೆ ಆ ನಂತರ ಮಕ್ಕಳು ಆಮೇಲೆ ಹೆಂಡ್ತಿ ಎಲ್ಲರು ಇರ್ತಾರೆ ಅದ್ರ ಬಗ್ಗೆ ನಾವು ಬಹಳ ಕಾಳಜಿ ವಹಿಸ್ಬೇಕಾಗುತ್ತೆ ಹೀಗಾಗಿ ನಾವು ಏನೇ ಮಾಡಿದ್ರು ಒಳ್ಳೆ ಆದರ್ಶದಿಂದ ಜೀವನ ಮಾ ಜೀವನೋಪಾಯನ್ನು ಮಾಡಬೇಕು ಒಬ್ಬರಿಗೆ ಮಾರಕವಾಗಿ ಮಾಡ್ಬಾರ್ದು ಅಂಥೇಳಿ ನಾವು ಏಳು ಈಗ ನಾವು ಎಲ್ಲರೂ ಒಂದು ಚಿಕ್ಕ ಕೆಲ್ಸಕ್ಕೆ ಹೋದರೂನು ಕೂಡ ಒಂದು ಚಿಕ್ಕ ಕೆಲಸ ಮಾಡ್ಸೊಳ್ಬೇಕಂದ್ರು ಕೂಡ ನಾವು ಒಳ್ಳೆ ಬುದ್ಧಿವಂತಿಕೆಯಿಂದ ಮಾತಾಡ್ಬೇಕಾಗುತ್ತೆ ಬುದ್ಧಿಕೆ ಅಂತ ವಿನಯದಿಂದ ಮಾತಾಡಬೇಕಾಗತ್ತೆ ನಾವು ಜೀವನೋಪಾಯ ಕಟ್ಕೊಳ್ಬೇಕಂದ್ರೆ ನಾವು ಹೆಂಗಿರ್ಬೇಕು ಅನ್ನೋದು ಮುಖ್ಯ ಇರುತ್ತೆ ನಾವು ಹೇಗೆ ಬಾಳಬೇಕು ಅವ್ರ ಜೊತೆಗೆ ಹೆಂಗೆ ವರ್ತನೆ ಮಾಡ್ಕೊಳ್ಬೇಕು ಅವ್ರು ಹೆಂಗೆ ವರ್ತನೆ ಮಾಡಿದರೆ ಹೆಂಗೆ ನಮ್ಮ ಜೊತೆಗೆ ಬಿಹೇವ್ ಮಾಡ್ತಾರೆ ಅನ್ನೋದೊಂದು ಇದಿರುತ್ತೆ ಹಿಂಗಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದೊಂದು ಕೆಲಸ ಮಾಡಬಾರ್ದು ಆಮೇಲೆ ಬೇಜವಾಬ್ದಾರಿ ತನದಿಂದ ನಾವು ಜೀವನೋಪಾಯಕ್ಕೆ ಬೇಜವಾಬ್ದಾರಿ ತನದಿಂದ ಕೆಲಸ ಮಾಡಬಾರ್ದು ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿದರೆ ಆ ಭಗವಂತ ನಮ್ಮ ಕೈ ಹಿಡಿತ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದ್ನಂದ್ರೆ ನಾವು ಎಂಥ ಜೀವನೋಪಾಯಕ್ಕೆ ಎಂಥ ಕೆಲಸವನ್ನು ಕಾಯಕವನ್ನು ಮಾಡಿದರು ನಮಗೆ ಜಯ ಸಿಗುತ್ತೆ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭಗಳಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಜೀವನದಲ್ಲಿ ಆತಂಕಂತ ಕಷ್ಟಗಳು ಇನ್ನು ಮಕ್ಳು ಜೀವನದಲ್ಲಿ ಒಂದು ಸಮಾಜದಲ್ಲಿ ಆಗ್ಬಾರ್ದು ಅಂತಕ್ಕಂಥ ಅನುಭವಗಳನ್ನ ನಾನು ಪಡೆದುಕೊಂಡಿದ್ದೇನೆ ಹಂಗಾಗಿ ನನ್ನ ಕೈಯ್ಯಲ್ಲಿ ಆದಷ್ಟು ನನ್ನ ಕುಟುಂಬದ ಜೊತೆಗೆ ನನ್ನ ಸಮಾಜವನ್ನು ಕೂಡ ಈ ಅಧೋಗತಿಗೆ ಹೋಗ್ಬಾರ್ದು ನಾವು ಒಳ್ಳೆಯ ಮಾರ್ಗ ಎಲ್ಲರೂ ಕೂಡ ಒಳ್ಳೆ ಉನ್ನತವಾದ ಜೀವನ್ನು ಹದ್ದಿ ಅತ್ಯುತ್ತಮವಾಗಿ ಮಾಡಬೇಕು ಮತ್ತು ಎಲ್ಲ ಕಡೆ ನಯ ವಿನಯದಿಂದ ಬದುಕಿ ಅವರು ಒಳ್ಳೆ ಉತ್ತಮವಾದಂಥ ಒಂದು ಸ್ಥಾನವನ್ನು ಗಳಿಸಿಕೊಂಡು ನಯ ವಿನಯದಿಂದ ಕೆಲಸ ಮಾಡಿದರೆ ಎಲ್ಲರೂ ಸಮೃದ್ಧವಾಗಿ ಇರ್ಬೋದಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಕಾರಿಗಳು ಅತ್ಯದ್ಭುತವಾಗಿರಬೇಕು ಒಳ್ಳೆಯ ಶಿಕ್ಷಣ ಬರಿತಂತ ತಾಂತ್ರಿಕತೆಯಲ್ಲಿ ಆಗಿರ್ಬೋದು ಉನ್ನತವಾದ ಸ್ಥಾನಮಾನ ಆಗಿರ್ಬೋದು ಎಲ್ಲರ ಅದ್ರ ಜೊತೆಗೆ ನಾವು ಕೈ ಜೋಡಿಸಿ ನಮ್ಮದು ಕುಟುಂಬ ಅಷ್ಟೇ ಅಲ್ಲ ನಾವೆಲ್ಲರ ಜೊತೆಗೆ ನಯ ವಿನಯದಿಂದ ನಡ್ಕೊಳ್ಬೇಕು ಜೀವನೋಪಾಯಕ್ಕೆ ಬರೀ ನಯ ಜವಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತೆ ಅಂಥೇಳಿ ಈ ಮಾತನ್ನ ಹೇಳಿ ನನಗೆ ಇಷ್ಟು ಅವಕಾಶ ಮಾಡಿ ಕೊಟ್ಟಂತಹ ಈ ಒಂದು ಯೋಜನೆ ಏನೈತಲ್ಲ ನಮ್ಮ ಪ್ರಶ್ನೆಯನ್ನ ಕೇಳಿದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಇಂಥ ಅವಕಾಶ ಸಿಗೋದಿಲ್ಲ ಎಲ್ಲರೂ ಒಳ್ಳೆ ರೀತಿಯಿಂದ ಜೀವಕ್ನಾ ಪಡ್ಕೊಂಡು ನಮ್ಮ ಆತ್ಮವಿಶ್ವಾಸ ನಂಬಿಕೆ ಧೈರ್ಯ ಸೇರಿ ಎಲ್ಲ ಬೇಕಾಗ್ತದೆ ನಮಗೆ ಆರ್ಥಿಕತೆ ಭದ್ರ ಗತಿಗೆ ನಾವು ಜೀವ್ನ ಖಂಡಿತವಾಗಿಯು ನಾವು ಜೀವನ ನಡೆಸಬೇಕಾಗುತ್ತೆ ಇಲ್ಲಿ ಕರ ಭಾಳ ಕಷ್ಟದ ಜೀವನ ಅಂಥೇಳಿ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ನಾನು ವಿರಾಮನ ಕೊಡ್ತೀನಿ ನನ್ನ ಅನುಭವವನ್ನು ಹೇಳೀನಿ ನಯ ವಿನಯ ಶ್ರದ್ಧೆ ನಂಬಿಕೆ ಧೈರ್ಯ ಇವೆಲ್ಲವೂ ನಮಗೆ ಆತ್ಮವನ್ನು ವಿಶ್ವಾಸವನ್ನು ತೆಗೆದುಕೊಂಡು ನಾವು ಮನನ ಮಾಡಿಕೊಂಡು ಜೀವ್ನಕ್ಕೆ ಕಾಯ್ತೀವಿ ನಾವು ಏನಾರ ಮಾಡ್ಬೇಕಾಗಿತ್ತು ವೇಳೆ ನಾಚಬಾರ್ದು ನಾಚಿದರೆ ಜೀವನ ಆಗೋಲ್ಲ ಅಂಥೇಳಿ ನಾನು ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ವಿರಾಮ